ನನ್ನ ಹೆಸ್ರು ವೆಂಕಟೇಶ್ ಅಂತ ನಾನು ಕೋಲಾರ ಕಡೆಯವನು ಕೋಲಾರಿಂದ ನಾನು ಮೆಜೆಸ್ಟಿಕ್ ಬಂದೆ ಮೆಜೆಸ್ಟಿಕ್ ಬಂದರೆ ಅಲ್ಲಿ ಬಸ್ಸುಗಳು ಒಂದೂ ಸಿಗಲಿಲ್ಲ ನನಗೆ ಅದಕ್ಕೆ ಆವಾಗ ಏನು ಮಾಡಿದೆ ಒಂದು ಕ್ಯಾಬ್ ಬುಕ್ ಮಾಡೋಣಾಂತ ನೋಡಿದೆ ಕ್ಯಾಬ್ನವರೂ ಜಾಸ್ತಿ ಹೇಳಿದ್ರು ಅಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದಲೆಲ್ಲ ವಿಚಾರಿಸ್ದೆ ಆಟೋನ ಕೇಳಿದೆ ಆಟೋನೂ ಜಾಸ್ತಿ ಹೇಳಿದ್ರು ಅವಾಗ ಒಂದು ಕ್ಯಾಬ್ ಬುಕ್ ಮಾಡಿ ಕೇಳಿದ್ರೆ ಅವನು ಒಂದುವರೆ ಸಾವಿರ ಎರಡು ಸಾವಿರ ಕೇಳಿದ ಸರಿ ಆಗೋಲ್ಲ ಕಡಿಮೆ ಬಾರಪ್ಪ ಅಂತೇಳಿದೆ ಕಡಿಮೆ ಬಾ ಅಂದರೆ ಒಂದು ಎಂಟ್ನೂರು ರೂಪಾಯ್ಗೆ ಬಾ ಅಂದೆ ಅವ್ನು ಬರೋಲ್ಲ ನಾನು ಸಾವಿರ ರೂಪಾಯಿ ಕಡಿಮೆ ಬರೋಲ್ಲ ಅಂದ ಆಟೋನ ಕೇಳಿದ್ರೆ ಅವನು ಎರಡು ಸಾವಿರ ಅಂದ ಅದೇ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತೇಳಿಬಿಟ್ಟು ಆಮೇಲೆ ಒಂದು ಕ್ಯಾಬನ್ನೇ ಕ್ಯಾಬ್ಗೆ ಹೇಳ್ದೆ ನಾನು ಏಳ್ನೂರು ಏಳ್ನೂರ ಐವತ್ತು ಎಂಟ್ನೂರು ಅಂತೇಳಿದೆ ಅವ್ನು ಬರೋಲ್ಲ ಸಾವಿರಕ್ಕೆ ಕಮ್ಮಿ ಬರೋಲ್ಲ ಅಂದ ಏನು ಮಾಡೋದವಾಗ ಹೋಗ್ಲೇಬೇಕಾಗಿತ್ತು ವಿಧಿಯಿಲ್ಲ ಅದಕ್ಕೋಸ್ಕರ ಅವನ್ನೇ ಆಯಿತು ಬಾರಪ್ಪ ಅಂತ ಎಂಟ್ನೂರು ರೂಪಾಯಿಗೆ ಮಾತಾಡಿ ಹೋದೆ ನಾನು ಮೆಜೆಸ್ಟಿಕ್ಕಿಂದ ಬನಶಂಕ್ರಿ ಕಡೆ ಹೋಗ್ಬೇಕಾಗಿತ್ತು ಆದರೂ ಅವನು ಎಲ್ಲೆಲ್ಲೊ ಸುತ್ಕೊಂಡು ಎಲ್ಲೆಲ್ಲೊ ಸುತ್ಕೊಂಡು ಹೋದ ನನ್ಗೆ ಏನೂ ಗೊತ್ತಾಗಿಲ್ಲ ನಾನು ಯಾಕಂದರೆ ಹಳ್ಳಿ ಕಡೆಯಿಂದ ಬಂದೋನಲ್ಲ ಅದಕ್ಕೋಸ್ಕರ ಆಮೇಲೆ ನೋಡಿದ್ರೆ ಇವನು ಸುತ್ತಾಕಿ ಸುತ್ತಾಕಿ ನನ್ನ ಟೈಮ್ಗಂತೂ ಹೋಗಿಲ್ಲ ಇವನು ನಾನೇಳಿದ್ದೇ ಒಂದು ಟೈಮು ಅವನು ಹೋಗಿದ್ದೇ ಒಂದು ಟೈಮ್ ಏನು ಮಾಡಲಿ ಆಮೇಲೆ ಏನು ಮಾಡೋದು ಅಂತ ಇನ್ನು ಹತ್ತಿದ್ದಾಯ್ತು ಅಂತ ಅವ್ನ ಹತ್ರ ಕುತ್ಕೊಂಡು ಮೆಲ್ಲಗೋಗಿ ಜಾಗ ಸೇರಿದ್ವಿ ಜಾಗ ಸೇರಿದ್ರೆ ಅಲ್ಲಿ ಅಡ್ರೆಸ್ ಸಿಗಲಿಲ್ಲ ಅಡ್ರೆಸ್ಗೆ ಇನ್ನೊಬನ್ನ ಕೇಳಿದೆ ಆಮೇಲೆ ಹಂಗು ಬಿದ್ದು ಹಿಂಗ್ ಬಿದ್ದು ಮೆತ್ತಗೆ ಹುಡ್ಕ್ಲಾಡ್ಕೊಂಡು ನಾನು ಇರೋ ಅಡ್ರೆಸ್ಗೆ ಹೋದೆ